ಒಂದು ಗ್ರಾಮೀಣ ಭಾಗಕ್ಕೆ ಬಂದಾಗ ಅಲ್ಲಿ ಏನೇ ಸಮಸ್ಯೆಗಳು ನಡೆದ್ರೂ ಕೂಡ ಅದು ಮಾಧ್ಯಮದವ್ರು ಒಂದು ಕಡೆ ಹೇಳೋದಾದರೆ ಪ್ರಾಮಾಣಿಕವಾಗಿ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಅಲ್ಲಿ ಏನೇ ಒಂದು ಚಿಕ್ಕ ಪುಟ್ಟ ಏನೇ ಘಟನೆಗಳಾಗಿರಲಿ ಅದನ್ನು ಎಲ್ಲ ಪ್ರಚಾರ ಮಾಡುವಂತದ್ದು ಕೆಲಸ ಕೂಡ ಮಾಡ್ತಾಯಿದ್ದಾರೆ ಅದು ಒಂದು ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ಎಲ್ಲೇ ಒಂದು ಸಿಟಿಲ್ಲಾಗಿರ್ಬೋದು ಈ ಎಲ್ಲ ಸಮಸ್ಯೆಗಳು ಅಥವಾ ಜಗಳಗಳು ಅಲ್ಲಿ ಏನೇ ಒಂದು ಕಾರ್ಯಕ್ರಮ ಆಯಿತು ಅಥವಾ ಆ ಒಂದು ಸಮಸ್ಯೆಗಳಾಯಿತು ಏನೇ ಒಂದು ಚರ್ಚೆಗಳಾಯಿತು ಅಂತಂದ್ರು ಕೂಡ ಅದನ್ನು ಒಂದು ಪ್ರಚಾರ ಮಾಡ್ತಾಯಿದ್ದಾರೆ ಆ ಪ್ರಚಾರ ಮಾಡಿರುವಂತ ವಿಷಯವನ್ನು ಈ ಎಲ್ಲರೂ ಅದನ್ನು ಓದಿ ತಿಳ್ಕೊಳ್ಳೋವಂತದ್ದು ಕೂಡ ಆಗ್ತಾಯಿದೆ ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ಯಾಕಾಯಿತು ಯಾರಿಂದ ಆಯಿತು ಅನ್ನೋದನ್ನು ಕೂಡ ತಿಳ್ಕೊಳ್ತಾಯಿದ್ದಾರೆ ಒಂದು ಇನ್ನೊಂದು ಅವೊಂದು ಕೆಲವೊಂದು ಕಡ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ಒಂದು ಶಾಂತಿ ಸೌಹಾರ್ದತೆಯಿಂದ ಇರಬೇಕು ಅಂತ್ಹೇಳಿ ಒಂದು ಕಾರ್ಯಕ್ರಮಗಳನ್ನು ನಡೆಸೋದನ್ನ ನಾವು ಪತ್ರಿಕಾ ಮಾಧ್ಯಮಗಳಿಗೆ ಪ್ರಚಾರ ಮಾಡಲಿಕ್ಕೆ ಅಂತ ಕೊಟ್ಟಾಗ ಅವ್ರೇನು ಮಾಡ್ತಾರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದನ್ನೇ ಸುದ್ದಿ ಮಾಡಿರಲ್ಲ ಆ ಒಂದು ಟೈಮಲ್ಲಿ ನಮಗ್ ಬೇಜಾರಾಗುತ್ತೆ ಯಾಕೆಂದರೆ ಇವತ್ತಿನ ಪ್ರಸ್ತುತ ಜನಗಳಿಗೆ ತುಂಬ ಮುಖ್ಯವಾಗಿರುವಂತ ವಿಷಯ ಇದು ಎಲ್ಲೆಂದರಲ್ಲೇ ಗಲಾಟೆಗಳು ನಡೀತಾ ಇದ್ದಾವೆ ಹಿಂದೂ ಮುಸ್ಲಿಮ್ ಕ್ರೈಸ್ತ ನನ್ನ ಧರ್ಮ ಹೆಚ್ಚು ನನ್ನ ಧರ್ಮ ಕೀಳು ಅಂತ ಎಲ್ಲ ಗಲಾಟೆಗಳು ನಡೀತಾ ಇರುವಂಥ ಇದರಲ್ಲಿ ನಾವೆಲ್ಲ ಶಾಂತಿ ಸೌಹಾರ್ದತೆಯಿಂದ ಇರಬೇಕು ಅನ್ನೋ ಒಂದು ಕಾರ್ಯಕ್ರಮಗಳು ಶಾಂತಿ ಸೌಹಾರ್ದತೆಯ ವಿಷಯಗಳನ್ನು ನಾವು ಪ್ರಚಾರಕ್ಕೆ ಕೊಟ್ಟಾಗ ಆ ಕೆಲವೊಂದು ಬಾರಿ ಅವರ ಒಂದು ಸಮಯದ ಅಭಾವನೋ ಅಥವಾ ಅವ್ರದ್ದು ಒಂದು ಕೆಲಸದ ಒತ್ತಡವೋ ಅಥವಾ ಅವರ ಒಂದ ನೆಗ್ಲಜೆನ್ಸಿಯೊ ಇಂದನೋ ಗೊತ್ತಿಲ್ಲ ಆ ಥರದ ಒಂದು ಸುದ್ದಿಗಳು ಆಗದೇ ಇದ್ದಾಗ ತುಂಬ ಬೇಜಾರಾಗುತ್ತೆ ಅದರಿಂದ ಕೆಲವರು ಆ ಸುದ್ದಿ ಆಗೋ ಆಗಿ ನೋಡಿರೋದರಿಂದ ಕೆಲವರು ಬದಲಾವಣೆಗೆ ಬರುವಂತವರೂ ಕೂಡ ಇರ್ತಾರೆ ಬಟ್ ಅದು ಅಲ್ಲಿ ಆಗಬೇಕು ಅನ್ನೋದು ಒಂದು ಆಗುತ್ತೆ ಅದು ಬಿಟ್ಟರೆ ಇನ್ನು ಎಲ್ಲ ಒಂದು ಆಲ್ಮೋಸ್ಟ್ ಒಂದು ಎಯ್ಟಿ ಪರ್ಸೆಂಟು ಆ ಎಲ್ಲ ಇದು ಸುದ್ದಿಗಳನ್ನು ಪ್ರಚಾರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು